ನಮ್ಮ ಹಳ್ಳಿಗಳಲ್ಲಿ ಕಿರಣಿ ದಿನಸಿಗಳು ಸಿಗ್ತಾವೆ ಆದರೆ ಅವು ಕಳಪೆ ಮಟ್ಟದ ಕಿರಣಿಗಳು ಅಂದರೆ ಸಿಗ್ತಾವೆ ಇವು ಸ್ವಲ್ಪ ಹೆಚ್ಚಿಗೆ ರೇಟ್ ರೇಟ್ ಕೂಡ ಹೆಚ್ಚಿಗೆ ಆಗುತ್ತೆ ಅದು ಅಷ್ಟು ಒಳ್ಳೆಯ ಗುಣಮಟ್ಟದ ಕಿರಣಿಗಳು ಸಿಗೋದಿಲ್ಲ ನಾವು ಚೌಕಾಸಿ ಮಾಡಿದರೆ ಅಲ್ಲಿ ಇಷ್ಟು ಸಿಟಿಯಲ್ಲಿ ಕಡಿಮೆ ಇದೆಯಲ್ಲವಾ ರೇಟು ಅಂತ ಕೇಳಿದರೆ ಅವ್ರು ಏನೇಳ್ತಾರೆ ಇಲ್ಲ ಕಡಿಮೆ ಇಲ್ಲಮ್ಮ ಇಷ್ಟೇ ರೇಟ್ ಇರೋದು ಅಂತ ಹೇಳ್ತಾರೆ ಅಂದರೆ ನಮಗೆ ಏನಿಲ್ಲ ಅಂದರೂ ಒಂದು ಐದು ರೂಪಾಯಿ ಹತ್ತು ರೂಪಾಯಿ ಹೆಚ್ಚಿಗೆ ಆಗುತ್ತೆ ಇಲ್ಲಿ ಹಳ್ಳಿಗಳಲ್ಲಿ ನಾವು ಚೌಕಾಸಿ ಕೂಡ ಮಾಡ್ತೀವಿ ಏ ಇಲ್ಲ ಇಲ್ಲ ಅಲ್ಲಿ ನಲವತ್ತು ರೂಪಾಯಿ ಕೊಡ್ತಾರಲ್ಲ ನಲವತ್ತು ರೂಪಾಯಿ ಕೆಜಿ ಕೊಡ್ತಾರೆ ನೀವು ನಲವತ್ತು ರೂಪಾಯಿ ಕೊಡ್ರಿ ಅಂದ್ರೆ ಅವ್ರು ಇಲ್ಲ ಐವತ್ತು ರೂಪಾಯಿ ತಗೊಳಮ್ಮ ಅಂತ ಹೇಳ್ತಾರೆ ಏನು ಮಾಡೋದು ಮತ್ತೆ ಓಗ್ ಹೋಗ್ಲಿಕಾಗಲ್ಲಲ್ಲಾ ಒಂದು ಸಾಮಾನ್ಗೋಸ್ಕರ ಹಾಗಾಗಿ ನಾವು ಐವತ್ತು ರೂಪಾಯಿ ಕೊಟ್ಟೇ ತಗೋಳ್ತೀವಿ ಮತ್ತು ಇಲ್ಲಿ ಅಷ್ಟು ಒಳ್ಳೆಯ ಕ್ವಾಲಿಟಿ ಸಿಗದಿಲ್ಲ ಆ ಕ್ವಾಲಿಟಿ ಐಟಮ್ ಸಿಗಲ್ಲ ಆಮೇಲೆ ಆ ಸಿಟಿಯಲ್ಲಿ ಸಿಕ್ತಕ್ಕಂಥ ಎಲ್ಲಾ ಐಟಮ್ಗುಳು ಕೂಡ ಇಲ್ಲಿ ಸಿಗದಿಲ್ಲ ಏನು ಮಾಡೋದು ನಾವು ಸಿಟಿಗೆ ಹೋದಾಗ ತಗೊಂಡು ಬರ್ತೀವಿ ಸಿಟಿಗೆ ಹೋಗದೇ ಇರುವಾಗ ಇಲ್ಲೇ ತಗೊಂಡು ಅಡಿಗೆ ಮಾಡ್ತೀವಿ ಮತ್ತು ಇನ್ನೂ ಕೇಳಬೇಕು ಅಂತ ಹೇಳಿದ್ರೆ ಅಂದರೆ ಉದ್ರಿ ತಗೊಳ್ತೀವಿ ಕೆಲವೊಂದು ಟೈಮ್ ದುಡ್ಡು ಇಲ್ಲ ಅಂದರೆ ಉದ್ರಿ ತಗೊಳ್ತೀವಿ ಆಮೇಲೆ ಕೊಡ್ತೀವಿ ಅಂತ್ಹೇಳಿ ಆಮೇಲೆ ಸಾಲ ಆಗಿರುತ್ತೆ ಒಂದು ಮೂರು ನಾಲ್ಕು ಸಾವಿರ ರೂಪಾಯಿ ಕೆಲ್ವೊಂದು ಟೈಮೂ ಆ ಅದನ್ನು ಇನ್ನ ಇನ್ನ ನಾವು ಈ ಒಂದು ಸಲ ತಗಂಡರೆ ಉದ್ರಿ ತಗೊಳ್ತಿವಿ ಮತ್ತು ಅದನ್ನು ಅದನ್ನ ಮುಟ್ಟಿಸಿ ಈಗ ಒಂದು ಸಾವಿರ ರೂಪಾಯಿ ಇರ್ತತಿ ಸಪೋಸ್ ಒಂದು ಸಾವಿರ ರೂಪಾಯಿ ಆಗಿರ್ತತೆ ಆ ಒಂದು ಸಾವಿರ ರೂಪಾಯಿ ತಗಳ್ರಿ ಈ ಸಾವಿರ ರೂಪಾಯಿ ತಗಳ್ರಿ ಹಿಂದಿನ್ದು ತಗಳ್ರಿ ಈಗ ಮತ್ತೆ ನಮಗೆ ಸಾಲದ ರೂಪದಲ್ಲಿ ಕೊಡ್ರಿ ಅಂತ್ಹೇಳಿ ಮತ್ತೆ ಸಾಲ ಮಾಡ್ತೀವಿ ಹಿಂದಿಂದು ಅಷ್ಟೇ ನಾವು ಸಾಲ ಕಟ್ಟಿರ್ತಿವಿ ಮತ್ತೆ ಅದನ್ನ ಸಾಲದ ರೂಪದಲ್ಲಿ ಮತ್ತೆ ಕೂಡ ನಾವು ಸಾಲ ಮಾಡಿ ಕಿರಣಿ ಸಾಮಾನೆಲ್ಲ ತಗೋಳ್ತೀವಿ ಕೊಬ್ರಿ ಎಣ್ಣೆ ಕೊಬ್ರಿ ಎಣ್ಣೆ ಆಗಿರ್ಬೋದು ಎಳ್ಳೆಣ್ಣೆ ಆಗಿರ್ಬೋದು ಆಮೇಲೆ ಅವಲಕ್ಕಿ ಮಂಡಕ್ಕಿ ಉಪ್ಪಿಟ್ಟು ರವೆ ನಮಗೆಲ್ಲ ಏನ್ಬೇಕು ಅದನ್ನು ನಾವು ತಗೊಳ್ತೀವಿ ಈ ಸ್ವಲ್ಪ ಸಿಟಿಗೂ ಹಳ್ಳಿಗೂ ಹೇಳ್ಬೇಕಂತೇಳಿದರೆ ಒಂದು ಹತ್ತು ರೂಪಾಯಿ ಹೆಚ್ಚು ಕಡಿಮೆ ರೇಟ್ ಆಗುತ್ತೆ ಅನ್ನುವಂಥದ್ದು ಇನ್ನು ದಿನಸಿ ಅಂಗಡಿಗಳ ಮತ್ತು ದಿನಸಿ ಅಂಗ್ಡಿಗಳು ಅಂತ್ಹೇಳಿದರೆ ಇವು ಯಾವು ಕರ್ದ ಐಟಮ್ ಕರ್ದ ಐಟಮ್ ಕೂಡ ಕೆಲವೊಂದು ಚಿಕನ್ ಕಬಾಬ್ ಮಾಡಿ ಇಲ್ಲಿ ಸಿಗಲ್ಲ ಅವು ಇಲ್ಲೆಲ್ಲ ಸಿಗಲ್ಲ ದಿನಸಿ ಐಟಮ್ಗಳು ಇಲ್ಲಿ ಹಳ್ಳಿಗಳಲ್ಲಿ ಸಿಗಲ್ಲ ಮತ್ತು ನಾವು ಸಿಟಿಗೆ ಹೋದಾಗ ಅಲ್ಲಿ ತಗೊಂಡ್ಬರಬೇಕಾಗುತ್ತೆ ಇವು ಯಾವುವು ಕುರ್ಕುರಿ ಅಂಥವು ಆಮೇಲೆ ಈ ಈ ಗೋಬಿ ಮಂಚುರಿ ಆಮೇಲೆ ಚಿಕನ್ ಕಬಾಬು ಇವೆಲ್ಲ ಕೂಡ ಹಳ್ಳಿಗಳಲ್ಲಿ ಸಿಗಲ್ಲ ಅವು ಸಿಟಿಯಲ್ಲೆ ಸಿಗ್ತವೆ ಅಲ್ಲಿಗೋದಾಗ ಅಷ್ಟೇ ನಾವು ತಿನ್ನಬೇಕಾಗುತ್ತೆ ದಿನಸಿ ಐಟಮ್ಗಳು ಇನ್ನು